ಬದುಕಿನಲ್ಲಿ ನನಗೆ ಮುಖ್ಯವಾಗಿರುವುದು ಎಂದರೆ ನಮ್ಮ ಕುಟುಂಬ ನಮ್ಮ ಗುರುಗಳ ವೃಂದದವರು ಹಾಗೆಯೇ ನನ್ನ ಜೀವನ ಇದು ಯಾಕೆ ಮುಖ್ಯ ಎಂದರೆ ಕುಟುಂಬದವರು ನನಗೆ ಇಲ್ಲಿಯವರೆಗೂ ನನ್ನ ಓದಿನ ವಿಷಯದಲ್ಲಿ ನನ್ನ ಇಷ್ಟ ಕಷ್ಟಗಳನ್ನು ಎಲ್ಲ ತಿಳಿದುಕೊಂಡು ಅವರು ನನಗೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ ಆದ್ದರಿಂದ ನನಗೆ ಕುಟುಂಬದವರ ಮೇಲೆ ಹೆಚ್ಚಿನ ಗೌರವವಿದೆ ಹಾಗೆಯೇ ಗುರುವೃಂದದವರು ಸಹ ನನಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲವನ್ನು ಹಾಗೂ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರ ಮೇಲೂ ಕೂಡ ನನಗೆ ಗೌರವವಿದೆ ಹಾಗೆಯೇ ನನ್ನ ಜೀವನ ಅಂದರೆ ನಾನು ಎಲ್ಲ ರೀತಿಯಲ್ಲಿಯೂ ನಾನು ಒಂದು ಗುರಿಯನ್ನು ತಲುಪಬೇಕೆಂದು ಅಂದುಕೊಂಡಿದ್ದೇನೆ ಅದು ನನಗೆ ಮುಖ್ಯವಾಗಿಯೂ ಸಹ ಬೇಕಾಗಿದೆ ಇದು ನನಗೆ ಹೆಚ್ಚಿನ ರೀತಿಯಲ್ಲಿ ಮುಖ್ಯಕರವಾಗಿದೆ